ನನಗ ಸಂಗೀತ ಅಂದ್ರೆ ತುಂಬ ಆಸಕ್ತಿ ಇದೆ ಏಕಂದ್ರೆ ನಾವು ಚಿಕ್ಕದಿಂದ ಇರ್ಬೇಕಾದ್ರೆ ನಮ್ಮ ತಂದೆ ಅವರು ಕೊಳಲು ಬಾರಿಸೋದು ಹಾರ್ಮೋನಿಯಂ ನುಡಿಸೋದು ಆಮೇಲೆ ತಬಲಾ ಅಂತ ಇರುತ್ತಲ್ವ ತಬಲಾ ಬಾರಿಸೋದು ಅದರಲ್ಲಿ ಅವರಿಗೆಲ್ಲ ಆಸಕ್ತಿ ಇತ್ತು ಅವರು ಬಾರಿಸ್ತಾ ಇದ್ದಿದ್ದನ್ನು ಹಾರ್ಮೋನಿಯಂ ನುಡಿಸ್ತಾ ಇದ್ದಿದ್ದನ್ನು ಕೇಳಿ ಕೇಳಿ ಕೇಳಿ ನಮಗೂ ಅದ್ರಲ್ಲಿ ಆಸಕ್ತಿ ಬಂದು ಬಿಡ್ತು ಆಮೇಲೆ ಅವರು ನಮ್ಮ ಆಸಕ್ತಿನ ಗುರುತಿಸಿ ನಮ್ಮ ತಂದೆ ಅವ್ರು ಏನು ಮಾಡಿದರು ಅಲ್ಲೇ ಒಬ್ಬರು ಶಾಸ್ತ್ರಿಗಳು ಸಂಗೀತ ಹೇಳಿಕೊಡ್ತಾ ಇದ್ದರು ಅಲ್ಲಿ ಕರ್ಕೊಂಡೋಗಿ ಸೇರಿಸಿದ್ರು ಅವ್ರು ನಮಗೆಲ್ಲ ಸ್ವರ ಅಭ್ಯಾಸ ಅದೆಲ್ಲ ಮಾಡಿಸಿ ಸಣ್ಣ ಸಣ್ಣ ಗೀತೆ ದೇವರ ಭಕ್ತಿಗೀತೆಗಳನ್ನು ಆಮೇಲೆ ಇವ್ರು ಭಾವಗೀತೆಗಳನ್ನು ಇವನ್ನೆಲ್ಲ ನಮಗೆ ಹಾಡಲಿಕ್ಕೆ ಕಲಿಸ್ತಾ ಇದ್ದರು ಜೊತೆಗೆ ಹಾರ್ಮೋನಿಯಂನೂ ಕಲಿಸಿದ್ರು ಕೊಳಲನ್ನು ನಮ್ಮ ತಂದೆ ಬಾರಿಸ್ತಾ ಇದ್ದರು ನಮಗೆ ಕಲಿಸ್ತಾ ಇದ್ದರು ಅಷ್ಟೊತ್ತಿಗೆ ಏನಾಯಿತು ಒಂದು ಐದಾರು ತಿಂಗಳು ಹೋಗಿದ್ವಿ ನಾವು ಸಂಗೀತ ಅಭ್ಯಾಸಕ್ಕೆ ಅಷ್ಟರಲ್ಲಿ ನಮ್ಮ ತಂದೆ ಅವ್ರಿಗೆ ಬೇರೆ ಊರಿಗೆ ವರ್ಗ ಆಗಿಬಿಡ್ತು ಅಂದರೆ ಗೋರ್ಮೆಂಟ್ ಕೆಲಸ ಮಾಡ್ತಾ ಇದ್ದರಲ್ಲ ಬೇರೆ ಊರಿಗೆ ಬಂದ ತಕ್ಷಣ ನಾವು ಅಷ್ಟಕ್ಕೇ ಅಲ್ಲಿ ಸ್ಟಾಪಾಯಿತು ಆದರೆ ಆಸಕ್ತಿ ಏನೂ ಕಡಿಮೆ ಆಗಲಿಲ್ಲ ನಾವು ರೇಡಿಯೋನಲ್ಲಿ ಬರ್ತಾ ಇದ್ದಿದ್ದು ಎಲ್ಲ ಪ್ರೋಗ್ರಾಮ್ಸೆಲ್ಲ ನೋಡಿಕೊಂಡು ಅದ್ರಲ್ಲಿ ಸಂಗೀತದ್ದು ಪ್ರಧಾನವಾದ ಕಾರ್ಯಕ್ರಮ ಎಲ್ಲ ಬರ್ತಾ ಇದ್ದವು ಅವನ್ನೆಲ್ಲ ನಾವು ಭಾವಗೀತೆಗಳನ್ನು ಅಲ್ಲಿಂದನೇ ಎಲ್ಲ ಕಲ್ತ್ಕೊಂತ ಕಲ್ತ್ಕೊಂತ ಈಗ ಯಾವುದಾದ್ರೂ ದೇವ್ರ ಪದ ಇರ್ಬೋದು ಭಾವಗೀತೆಗಳಿರ್ಬೋದು ಅಥವಾ ದೇಶಭಕ್ತಿಗೀತೆ ಇರ್ಬೋದು ಅವನ್ನೆಲ್ಲ ನಮ್ಗೆ ಹಾಡಲಿಕ್ಕೆ ಅನುಕೂಲಾಗಿದೆ ಅವನ್ನೆಲ್ಲ ನಾವು ತುಂಬ ಆಸಕ್ತಿಯಿಂದನೇ ಹಾಡ್ತೇವೆ ಇದ್ರೊಳಗೆ ಇನ್ನೂ ಮುಂದೆ ಕಲಿಯಬೇಕಿತ್ತು ಆದ್ರೆ ನಮಗೆ ಸರಿಯಾಗಿ ಇಲ್ಲಿ ಯಾರೂ ಮಾರ್ಗದಕ್ಷ ಮಾರ್ಗದರ್ಶನ ಮಾಡಲಿಲ್ಲ ಹೀಗಾಗಿ ನಮಗೆ ಗುರುಗಳು ಯಾರೂ ಸರಿಯಾಗಿ ಇಲ್ಲಿ ಗೊತ್ತಿರಲಿಲ್ಲ ಬೇರೆ ಊರಿಗೆ ಬಂದ ತಕ್ಷಣ ಹಾಗಾಗಿ ನಾವು ಅಲ್ಲಿಗೇ ಸಂಗೀತಾಭ್ಯಾಸ ನಿಲ್ಸಿದ್ರೂ ಆ ಆಸಕ್ತಿಯಿಂದಲೇ ನಾವೆಲ್ಲ ಮುಂದೆ ಕಲ್ತ್ಕೋತ ಬಂದಿದ್ದು ಆಮೇಲೆ ಇನ್ನೊಂದು ಏನಂದರೆ ನಮಗೆ ನಮ್ಮ ತಂದೆ ಅವ್ರ ಮುಖಾಂತ್ರನೇ ಬಂದಿದ್ದು ಇದು ಪ್ರತಿಭೆ ಏನಂದರೆ ಟ್ರಾನ್ಸ್ಲೇಷನ್ ಅಂದ್ರೆ ಈಗ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ತರ್ಜುಮೆ ಮಾಡೋದು ಅಂತಾರಲ್ವ ಅದರಲ್ಲಿ ತುಂಬ ನನಗೆ ಆಸಕ್ತಿ ಇದೆ ಏಕಂದ್ರೆ ಇಂಗ್ಲೀಷನ್ನು ನಮ್ಮ ತಂದೆ ತುಂಬ ಚೆನ್ನಾಗಿ ಹೇಳಿಕೊಡ್ತಾ ಇದ್ರು ಅವ್ರು ಹೇಳ್ಕೊಟ್ಟಿರದನ್ನು ನಾವು ಕನ್ನಡದಲ್ಲಿ ಅವ್ರು ನಮಗೆ ಒಂದು ಕೆಲಸ ಅಂತ ಕೊಟ್ಟು ಬಿಡೋರು ಅವ್ರು ಹೋಮರ್ಕ್ ಅಂತ ಮನೆ ಅಭ್ಯಾಸ ಇದನ್ನು ನೀವು ಮಾಡಲೇಬೇಕಂತ ನಮಗೆ ಅವ್ರು ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಿದ್ರಲ ಅದನ್ನು ನಾವು ಕನ್ನಡದಲ್ಲಿ ಮಾಡ್ತಾ ಮಾಡ್ತಾ ಕನ್ನಡ ಭಾಷೆಗೆ ಎಲ್ಲ ಅದನ್ನು ನಾವು ಆ ಥರದ್ದು ಅಭ್ಯಾಸ ಮಾಡ್ತಾ ಮಾಡ್ತಾ ನಮಗೆ ಅದ್ರಲ್ಲೇ ಆಸಕ್ತಿ ಬಂತು ಅದನ್ನೂ ನಾವು ಇವಾಗೆಲ್ಲ ಏನಾದರೂ ಒಂದು ಪೇಪರ್ಸ್ ಡಾಕ್ಯುಮೆಂಟ್ಸೆಲ್ಲ ಟ್ರಾನ್ಸ್ಲೇಟ್ ಮಾಡ್ಬೇಕಿರುತ್ತಲ್ವ ಅವಾಗೆಲ್ಲ ನಾವು ಅದು ನಮಗೆ ತುಂಬ ಹೆಲ್ಪಾಗುತ್ತೆ ಅದನ್ನು ನಾವು ಈಗ ಮಾಡೇ ಮಾಡ್ತೇವೆ ನಮ್ಮ ಕೆಲ್ಸಕ್ಕೆ ಸಂಬಂಧ್ಪಟ್ಟಂಗೆ ಯಾವುದೇ ಒಂದು ಪೇಪರ್ಸ್ ಇರ್ಬೋದು ಅವನ್ನೆಲ್ಲ ನಾವೀಗ ಆರಾಮಾಗಿ ಕನ್ನಡದಿಂದ ಇಂಗ್ಲೀಷ್ಗೆ ಇಂಗ್ಲೀಷ್ದಿಂದ ಕನ್ನಡಕ್ಕೆ ಇದನ್ನೆಲ್ಲ ನಾವು ಟ್ರಾನ್ಸ್ಲಟ್ ಮಾಡ್ತಾ ಇದ್ದೀವಿ ಅದರಿಂದ ನಮಗೆ ತುಂಬ ಹೆಲ್ಪಾಗಿದೆ ಅದು ಹಾಗೇ ಬೆಳಿತಲೇ ಹೋಗ್ತಾ ಇದೆ ನಮಗೆ ಇಂಟ್ರೆಸ್ಟ್ ಇರೋದರಿಂದ ಬೇರೆ ಬೇರೆ ಎಲ್ಲ ಇಂಥ ಕೆಲಸ ಎಲ್ಲ ನಾವು ಮಾಡ್ತಾ ಇರ್ತೇವೆ ಹೀಗಾಗಿ ನಮ್ಗೆ ಅದೊಂದು ಒಳ್ಳೆಯ ಹವ್ಯಾಸ ಅಂತ ಹೇಳ್ಬೋದು